ನಮ್ಮ ದೇಶ ಭಾರತ ಈ ಭಾರತ ದೇಶದಾಗ ನಮ್ಮ ಮನಸೆಳೆವಾಗ ಅನೇಕ ಮನೋರಂಜನಾ ಕ್ಷೇತ್ರಗಳವೆ ಆ ಕ್ಷೇತ್ರದಾಗ ಆಯಾ ರಾಜ್ಯದಾಗ ರಾಷ್ಟ್ರದಾಗ ನಾವು ನೋಡ್ದೇವು ಅಂತಂದ್ರೆ ಚಲನಚಿತ್ರಕ್ಕೆ ನಾವು ಬಂದೆವು ಅಂತಂದ್ರೆ ಅಲ್ಲಿ ನಟಿ ಹೇಮಮಾಲಿನಿ ಭರತನಾಟ್ಯ ಮಾಡ್ತಾಳೆ ಎಷ್ಟು ಚಲೋ ಮಾಡ್ತಾಳೆ ಅಂತಂದ್ರೆ ಆಕೆ ನೃತ್ಯ ಮಾಡತ್ತಿರ ಒಂದು ನವಿಲು ಕುಣಿತದೇನೋ ಅನ್ನಾಂಗೆ ಇರ್ತದೆ ಆ ನೃತ್ಯ ನೋಡ್ತಿರ್ಬೇಕಾದ್ರೆ ನಾವು ನಮ್ಮ ಮನಸ್ಸೆಲ್ಲ ಎಲ್ಲೋ ಯಾವುದೋ ಒಂದು ಲೋಕದಲ್ಲಿದ್ದೇವಂತ ಅನಿಸ್ತದೆ ನಮಗೆ ಹಾಗೆನೇ ಅದಲ್ದೆ ಆ ಒಂದು ಕಥಕದ ಯಕ್ಷಗಾನ ಅದ ಯಕ್ಷಗಾನದಾಗ ನೋಡ್ತೀವಿ ಅಂತಂದಾಗ ನಾವು ಅದರಲ್ಲಿ ಅವರು ವೇಷ ಹಾಕ್ತಾರೆ ರಾವಣನ ವೇಷ ಹಾಕ್ತಾರೆ ಮೈಷಾಸುರನ ವೇಷ ಹಾಕ್ತಾರೆ ಆಮೇಲೆ ರಾಮ ಲಕ್ಷ್ಮಣ ಇವರ ವೇಷಗಳೆಲ್ಲ ಹಾಕ್ತಾರೆ ಹಾಕಿ ನಮ್ಮ ರಾಷ್ಟೀಯ ಒಂದು ಕಾರ್ಯಕ್ರಮದಾಗ ಅವರು ಇಷ್ಟು ಚಲೋ ಕುಣಿತಾರಂತಂದ್ರೆ ಆ ಕುಣಿವೊಂದ ನೋಡ್ಲಿಕ್ಕೆ ಎಷ್ಟೋ ಜನರು ಬರ್ತಾರೆ ಈ ಯಕ್ಷಗಾನದಾಗ ಹಾಗೆನೇ ನಾವು ಬಂದೇವಂತಂದ್ರೆ ಕೋಲಾಟಕ್ಕೆ ಹೋದಾಗ ಆ ಕೋಲಾಟದಾಗ ಭಾಳ ಜನ ಏನಂತಂದ್ರೆ ಅದು ಜನರು ಇಷ್ಟಪಡ್ತಾರೆ ಯಾಕೆ ಇಷ್ಟಪಡ್ತಾರಂತಂದ್ರೆ ಅದು ಕೋಲಾಟ ದೇಸಿ ಆಟ ಅದ ಅದು ದೇಸಿ ಆಟ ಎಂತವ್ರಿಗೆ ಭಿ ಮನ್ಸು ಏನು ಮಾಡ್ತದೆ ಅಂದ್ರೆ ಸೆಳಿತದೆ ಅದು ನಮ್ಮ ಆಡುಭಾಷೆಯಲ್ಲಿ ಇರ್ತದೆ ಅದರಾಗ ಕೋಲಾಟದಾಗ ಬೇರೆ ಬೇರೆ ವೇಷಗಳು ಹಾಕ್ಕೊತಾರೆ ಬೇರೆ ಬೇರೆ ರೀತಿಯ ವೇಷಭೂಷಣ ಹಾಕ್ಕೊಂಡು ಭಾಳ ಚಂದ ಕೋಲಾಟ ಹಾಕ್ತಾರ್ರೀ ಯಾಕಂದ್ರೆ ಆ ಕೋಲಾಟದಾಗ ಜನಪದ ಗೀತೆಗಳು ಕೇಳ್ಸ್ಕೊತಾ ಹೋದ್ರೆ ಆ ಮನಸ್ಸು ನಮ್ಮದು ಏನಾಗ್ತದಂದ್ರೆ ಅಲ್ಲೋಲ ಕಲ್ಲೋಲ ಆಯ್ತದೆ ಯಾಕಂದ್ರೆ ಆ ನುಡಿ ಆ ಪದ ನಾವು ಕೇಳ್ಸ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಹುರುಪು ಬರ್ತದ್ರಿ ಉಲ್ಲಾಸ ಬರ್ತದೆ ನಾವೂ ಹೋಗಿ ಕುಣಿಬೇಕೇನೋ ಅಂತನಸ್ತದೆ ಆ ಕೋಲಾಟ ಒಂದು ಯಕ್ಷಗಾನ ಒಂದು ಆಮೇಲೆ ಭರತನಾಟ್ಯ ಇವೆಲ್ಲ ನಮ್ಮ ದೇಸಿಯ ಆಟ ಅಂತ ನಾನು ಹೇಳ್ಬೋದು